ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತನಾಲ್ಕು ಹತ್ತು ಮಾರ್ಚ್ ಎರಡು ಸಾವಿರದ ಹತ್ತು ಹದಿನೈದು ಏಪ್ರಿಲ್ ಎರಡು ಸಾವಿರದ ಐದು ಇಪ್ಪತ್ತಾರು ಜೂನ್ ಎರಡು ಸಾವಿರದ ಹನ್ನೆರಡು ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಮೂರು